ಹಲೋ ಹಾಂ ಹೇಳಿ ಮಾ ಹಾಂ ಹೂವು ಮಾರೋರೆ ಹೇಳಿ

ಹಾಂ ಯಾವ್ತರದ್ದು ಬೇಕಾಗಿತ್ತು ಹಾಂ ಶ್ಯಾಮಂತಿ ಹಾಂ ಶ್ಯಾಮಂತಿ ಇದೆ ಅದು ಐನೂರು ಇರುತ್ತೆ ನಿಮಗೆ ತುಂಬ ಬೇಕಾ ಇನ್ನೂ ಯಾವ ಥರ ಯಾವ್ತರದ್ದು ಬೇಕು ಹೇಳಿ ನಾನು ಹೇಳ್ತೀನಿ ಮತ್ತೆ ಶ್ಯಾಮಂತಿ ಚೆಂಡು ಹೂವು ಸಂಪಿಗೆ ಕನಕಾಂಬ್ರ ಮಲ್ಲಿಗೆ ಎಲ್ಲ ಐತೆ ಇನ್ನೂ ತುಂಬ ಐತೆ ಹಾಂ ಹಾಂ ಆ ಥರದ್ದು ಐತೆ ಹೇಳಿ ಆ ಥರದ್ದು ಎಷ್ಟು ಬೇಕು ಯಾವಾಗ ಬೇಕು ಎರಡು ಕೆ ಜಿ ಸಾಕಾ ಹಾಂ ಸರಿ ಮತ್ತೆ ನಿಮ್ಗೆ ಯಾವಾಗ ಬೇಕು ಹೇಳಿ ನಾವು ಪ್ಯಾಕಿಂಗ್ ಮಾಡಿ ಕಳ್ಸ್ಕೊಡ್ತೀವಿ ಹಾಂ ನಾಳೆನಾ ಹಾಂ ಸರಿ ನಾಳೆ ಕಳ್ಸ್ಕೊಡ್ತೀವಿ ಇನ್ನೇನು ಬೇಕಾಗಿತ್ತು ನಿಮಗೆ ನಮ್ಮ ಕಡೆಯಿಂದ ಹಾಂ ಅದು ನೂರೈವತ್ತು ಇನ್ನೂರು ಇರುತ್ತೆ ಅದೂ ಬೇಕಾ ಕನಕಾಂಬ್ರ ಹಾಂ ಸರಿ ಶ್ಯಾಮಂತಿ ಶ್ಯಾಮಂತಿನೂ ಕೊಟ್ಕಳ್ಸ್ತೀವಿ ಅದು ಎಷ್ಟು ಬೇಕು ನಿಮಗೆ ಹಾಂ ಸರಿ ಇಷ್ಟೇನಾ ಹಾಂ ಸರಿ ನಾಳೆ ನಿಮಗೆ ಬೇಕಾಗಿರೋದಲ್ಲಾ ನಾಳೆ ಕೊಟ್ಕಳ್ಸ್ತೀವಿ ಹಾಂ ಸರಿ